ನಾನು ಪ್ರೆಸ್ಟೀಜ್ ಮಿಕ್ಸರ್ ಬಗ್ಗೆ ಹೇಳ್ತಿದ್ದೀನಿ ಅದು ಮೀನ್ ಒಂದು ಫೈ ರಿವ್ಯೂಸ್ ನಾನು ನೆಗೆಟಿವ್ ರಿವ್ಯೂಸನ್ನ ಹೇಳ್ತೀನಿ ಒಂದು ಮಿಕ್ಸರ್ ಗ್ರೈಂಡರ್ ಪ್ಯಾಂಥೆಟಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸು ಚೆನ್ನಾಗಿರಲ್ಲ ಹಾರಬಲ್ ಮಿಕ್ಸಿ ತುಂಬ ಚೆನ್ನ ತುಂಬ ಮಿಕ್ಸಿದು ಕ್ವ್ಯಾಲಿಟಿ ಚೆನ್ನಾಗಿರಲ್ಲ ಲೊ ಕ್ವ್ಯಾಲಿಟಿ ಪ್ರಾಡಕ್ಟ್ಸು ಆ ಪ್ರಾಡಕ್ಟು ತುಂಬ ಕ್ವ್ಯಾಲಿಟಿ ಇರಲ್ಲ ಆಮೇಲೆ ಪ್ರೆಸ್ಟೀಜು ಮಿಕ್ಸರ್ ಬೈ ಮಾಡೋಕ್ಕೆ ವರ್ತಿಲ್ಲ ಆ್ಯಂಡ್ ಸರ್ವಿಸ್ ಕೂಡ ಇಲ್ಲ ಲೊ ಪ್ರೈಸ್ ಪ್ರಾಡಕ್ಟ್ ಆದ್ದರಿಂದ ಸರ್ವಿಸ್ ಕೂಡ ಸರಿಯಾಗಿ ಸಿಗಲ್ಲ ಮೈನ್ ಥಿಂಗ್ ಏನು ಅಂದರೆ ಫಸ್ಟು ಪ್ಯಾಂಥೆಟಿಕ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂದರೆ ಮಿಕ್ಸಿ ಏನಾದರೂ ಕೆಟ್ಟೋಯ್ತು ಏನಾದರೂ ಅದನ್ನು ನಾವು ರಿಪೇರಿ ಮಾಡಕ್ಕಾಗಲ್ಲ ಅದೇ ನಾವು ಮಿಕ್ಸಿ ಕೆಟ್ಟೋಯ್ತು ಅಂತ ಪ್ರಾಡಕ್ಟ್ ತಂದಿರೋ ಹತ್ರ ಸರ್ವಿಸ್ ಮಾಡ್ಸೋಕ್ಕೆ ಅಂತ ಹೋದರೆ ಸರ್ವಿಸ್ ಸರಿಯಾಗಿ ಮಾಡಿಕೊಡಲ್ಲ ಮತ್ತೆ ಅದೇ ರಾಮಾಯಣ ಮತ್ತು ಹಾರಿಬಲ್ ಮಿಕ್ಸಿ ಅಂತ ಬಂತು ಅಂದರೆ ಆ ಮಿಕ್ಸರಲ್ಲಿ ಒನ್ ಮಂತು ಒನ್ ಮಂತು ಮಿಕ್ಸಿ ಸ್ಟಾಪ್ ಆಯಿತು ಅಂದರೆ ಒನ್ ಮರ್ತು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒನ್ ಮಂತ್ಗೆ ಆ ಮಿಕ್ಸಿ ಸ್ಟಾಪ್ ಆಯಿತು ಲೈಕ್ ಫ್ಯೂ ಸೆಕೆಂಡ್ಸ್ಲ್ಲಿ ಮಸಾಲೆ ಕೂಡ ಚೆನ್ನಾಗಿ ರುಬ್ತಿರ್ಲಿಲ್ಲ ಲೈಕ್ ಕೊಬ್ಬರಿ ಕೂಡ ರುಬ್ತಿರ್ಲಿಲ್ಲ ಚಟ್ನಿ ಮಾಡಕ್ಕೆಲ್ಲ ಆಗ್ತಾನೆ ಇರ್ಲಿಲ್ಲ ಸೋ ಹಾಟ್ ಥಿಂಗ್ಸ್ ಹಾಕಕ್ಕಾಗಲ್ಲ ಒಂದೊಂದು ಸರ್ತಿ ಫೈಯರ್ ಕೂಡ ಬರ್ತಿತ್ತು ಸೋ ಅದನ್ನ ರೀಪ್ಲೇಸ್ ಕೂಡ ಮಾಡಕ್ಕೆ ತುಂಬ ಕಷ್ಟ ಪ್ರೆಸ್ಟೀಜು ಆಫರ್ಸು ಏನು ಅಂದರೆ ಇಯರ್ ವಾರಂಟಿ ಅಂತ ಕೊಡ್ತಾರೆ ಬಟ್ ಮತ್ತೆ ಅವ್ರು ನಮಗೆ ವಾಪಸ್ ರೆಸ್ಪಾನ್ಸ್ ಮಾಡಲ್ಲ ವಾರಂಟಿನೂ ಇರಲ್ಲ ಏನೂ ಇರಲ್ಲ ಆಮೇಲೆ ಕಂಪ್ಲೆಂಟನ್ನ ನಾವು ರೈಸ್ ಮಾಡುದ್ರೂ ಟೆಕ್ನಿಕಲ್ಸ್ ಅವರು ನೀಟಾಗಿ ಬಂದು ರೆಸ್ಪಾನ್ಸ್ ಮಾಡಲ್ಲ ಆದ್ದರಿಂದ ಮಿಕ್ಸಿ ಬಗ್ಗೆ ನಾನು ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀನಿ